ನಮ್ಮ ಬಾಲ್ಯ ಜೀವನದಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ನಾವು ಕಾಂಪ್ಟೇಷನ್ ಮಾಡುವಾಗ ನಾವು ನಮ್ಮ ಜೊತೆಗಾರರೆಲ್ಲ ಒಟ್ಟಿಗೆ ಓಡುವಾಗ ಯಾರು ಹೆಚ್ಚಿಗೆ ಓಟ ಓಟ ಓಡಿ ಓಡಿಕೊಂಡು ಹೋಗಿ ಬಹುಮಾನವನ್ನು ಪಡೀತಿದ್ದರೆ ಪಡೆಯುತ್ತಿದ್ದರು ಅವರೇ ಕಾಲು ಜಾರಿ ಮಳೆಬರುತ್ತಿರುವಾಗ ಕೆಸರಿಗೆ ಕಾಲು ಜಾರಿ ಬಿ ಬಿದ್ದಾಗ ನಾವು ಅದನ್ನು ನೋಡಿ ನಕ್ಕಿದ್ದುಂಟು ನಾ ನಾವು ನಕ್ಕರೂ ಕೂಡ ಅವ ಅವರು ಆ ಆ ಆಟದಲ್ಲಿ ಅವರೇ ಒ ಓಡಿ ಹೋಗಿ ಬಹುಮಾನವನ್ನು ಪಡೆದಂಥ ಸನ್ನಿವೇಶವನ್ನು ನಾವು ಕಂಡುಕೊಂಡಿದೆ ಕೊಂಡಿದ್ದೇವೆ ಇದನ್ನು ನೋಡುವಾಗ ಇದನ್ನು ಕೇಳುವ ನೆನಪಿಸ್ಕೊಳ್ಳುವಾಗ ನಮಗೆ ತುಂಬ ನಗು ಬರ್ತದೆ